ನನಗೆ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ತಕ್ಕ ಮಟ್ಟಿಗೆ ಆಸಕ್ತಿ ಇದೆ ನಾನು ಚಿಕ್ಕ ವಯಸ್ಸಿನಿಂದನು ನನ್ನ ಪ್ರೈಮರಿ ಕ್ಲಾಸ್ ಇಂದನು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ಹೊಂದಿದ್ದೆ ಪ್ರೈಮರಿನಲ್ಲು ಅಷ್ಟೇನೆ ನನ್ನ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಇದ್ರ ಬಗ್ಗೆ ನಮ್ಮ ಬಿಡುವಿನ ಸಮಯದಲ್ಲಿ ತಯಾರಿಸುವ ವಿಧಾನಗಳನ್ನ ಚಿಕ್ಕ ಚಿಕ್ಕ ಪೇಂಟಿಂಗ್ಸ್ಗಳ್ ಆಗಿರ್ಬೋದು ಕ್ಲೆ ಮೋಡಲಿಂಗ್ಗಳು ಆಗಿರ್ಬೋದು ಅಥ್ವ ವೇಸ್ಟ್ ಮೆಟಿರಿಯಲ್ಯಿಂದ ಮಾಡಿ ತಯಾರಿಸುವಂತಹ ಕೆಲವೊಂದು ಕಲಾಕೃತಿಗಳು ಆಗಿರ್ಬೋದು ಇವುಗಳ ಬಗ್ಗೆ ತಿಳ್ಸಿ ಕೊಡ್ತಾ ಇದ್ದರು ಹಾಗಾಗಿ ಅದ್ರ ಬಗ್ಗೆ ನನಗೆ ಚಿಕ್ಕ ವಯಸ್ಸಿನಿಂದನೆ ಸ್ವಲ್ಪ ಆಸಕ್ತಿ ಹೆಚ್ಚಿತು ನಂತರ ನನ್ನ ಮಾ ಹೈಸ್ಕೂಲಲ್ಲು ಅಷ್ಟೇ ನಮಗೆ ಆದಂತಹ ಸಪ್ರೇಟ್ ಕ್ಲಾಸ್ ಇತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬಗ್ಗೆ ಅದರಲ್ಲೂನು ಅಷ್ಟೇ ಸ್ವಿಗಿಂಗ್ ಆಗಿರ್ಬೋದು ಪೇಂಟಿಂಗ್ ಕ್ರಾಫ್ಟಿಂಗ್ ಇವುಗಳ ಬಗ್ಗೆ ನಮಗೆ ಹೇಳಿ ಕೊಡ್ತಾ ಬಂದರು ಹಾಗಾಗಿ ನನಗೆ ಬಾಲ್ಯದಿಂದಲೇನೆ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಅಲ್ಲಿ ಬೆಳ್ಸ್ಕೊಳ್ತಾ ಬಂದೆ ನಾನು ಕೆಲವೊಂದು ಕ್ರಾಫ್ಟ್ಗಳನ್ನ ಮಾಡಿದ್ದೀನಿ ಅವ್ಗಳ್ನ ನಾನು ಉಡುಗೊರೆ ಆಗು ಕೂಡ ನೀಡಿದ್ದೇನೆ ಅದನ್ನ ತಗೊಂಡೋರು ಕೂಡ ಇಷ್ಟಪಟ್ಟಿದ್ದಾರೆ ಪೇಂಟಿಂಗ್ ಪಾಟ್ ಪೇಂಟಿಂಗ್ಗಳು ಮತ್ತು ಬ್ಯಾಂಗಲ್ಸ್ ವಾಲ್ ಹ್ಯಾಂಗಿಂಗ್ಸ್ ಮತ್ತು ಬಾಗಿಲ ತೋರಣಗಳು ಇವ್ಗಳ್ನ ಮಾಡಿ ಅವ್ಗಳ್ನ ಗಿಫ್ಟ್ ಆಗಿ ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ಕಸಿನ್ಸ್ಗಳಿಗೆ ಕೊಟ್ಟಿದ್ದೀನಿ ಅವರು ಅದನ್ನ ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟು ನಮ್ಮ ನಮ್ಮ ಮನೆನಲ್ಲೂ ಕೂಡ ಅವ್ಗಳ್ನ ಮಾಡಿ ನಾನು ಹಾಕಿದ್ದೀನಿ ಅವ್ಗಳ್ನ ನೋಡಿ ಅವರು ನನ್ಗು ಮಾಡ್ಕೊಡು ಅಂತನು ಕೂಡ ಕೇಳಿದಾರೆ ಇವ್ಗಳ್ನ ಮಾಡೋದರಿಂದ ಏನು ನನಗೆ ಲಾಭ ಆಗ್ತಿದೆ ಅಂತ ಅಂದರೆ ನನ್ನ ಬಿಡುವಿನ ಸಮಯದಲ್ಲಿ ನಾನು ಯಾವ್ದಾದರೂ ಒಂದು ಇನೋವೆಟಿವ್ ಕೆಲಸಗಳಲ್ಲಿ ತೊಡಗೊಳ್ ತೊಡಗಿಕೊಳ್ಳೋದಕ್ಕೆ ಒಂದು ಸುಮ್ಮನೆ ಕಾ ಕುಳಿತು ಕಾಲ ಹರಣ ಮಾಡುವ ಬದ್ಲು ಏನಾದರು ಒಂದು ಹೊಸತನವನ್ನ ನನ್ನಲ್ಲಿ ತುಂಬ್ಕೊಳ್ಳುದಕ್ಕೆ ಅಥ್ವ ಬೇರೆ ಅವರಿಗೆ ಅದನ್ನ ತಿಳಿಸ್ಕೊಡೋದಕ್ಕೆ ಇದು ನನಗೆ ಸಹಾಯ ಸಹಾಯವಾಗಿದೆ ಜೊತೆಗೆ ನನ್ನ ಕೆಲವೊಂದು ಫ್ರೆಂಡ್ಸ್ ಸರ್ಕಲ್ ಇದ್ದಾರೆ ಆ ಫ್ರೆಂಡ್ಸ್ ಸರ್ಕಲಲ್ಲು ಕೂಡ ಅವ್ರ್ಗಳು ಕೆಲವೊಬ್ಬರು ಈ ಥರ ನನ್ನ ನನ್ನಲ್ಲಿ ಇರುವಂತಹ ಆಸಕ್ತಿಯನ್ನ ಕೂಡ ಅವರು ಕೂಡ ಹೊಂದಿದ್ದಾರೆ ಅವರಿಂದನೂ ಕೂಡ ನಾನು ಕೆಲವೊಂದು ಇನ್ಸ್ಪೈರ್ ಆಗಿದಿನಿ ಕಾರ್ಡ್ಬೋರ್ಡ್ ಶೀಟ್ ಕ್ರಾಫ್ಟಿಂಗ್ಗಳು ಆಗಿರ್ಬೋದು ಅಥ್ವ ಮ್ಯಾಟ್ ಮಾಡುವಂಥದ್ದು ಅಂದರೆ ಮನೆನಲ್ಲಿ ಇರುವಂತಹ ವೇಸ್ಟ್ ಮೆಟಿರಿಯಲ್ಸ್ಗಳ್ನ ಇಟ್ಕೊಂಡು ಏನಾದರು ಆಯಿತು ಅದರಲ್ಲಿ ಒಂದು ಸುಂದರ ಕಲಾಕೃತಿಗಳ್ನ ಮಾಡಿ ಅದನ್ನ ನಾವು ರೀ ಯೂಸ್ ಮಾಡೋದು ಮಾಡೋದನ್ನ ಕಲ್ತ್ಕೊಳ್ಳುವಂಥದ್ದು ಇದನ್ನ ನಾನು ನನ್ನ ಸ್ನೇಹಿತರಿಂದನು ಕೂಡ ಕಲ್ತಿದೇನೆ ಅವ್ರ್ಗಳ್ನ ನೋಡಿ ನಾನು ಕೆಲವೊಂದು ಸಂದರ್ಭದಲ್ಲಿ ಏನಾಯಿತು ನನ್ನ ಎಜುಕೇಷನ್ ಕಂಟಿನ್ಯು ಮಾಡ್ತಾ ಇರ್ಬೇಕಾದರೆ ಇವುಗಳ ಬಗ್ಗೆ ನಾನು ಮರ್ತೇ ಹೋಗಿದ್ದೆ ಯಾವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋದೆ ಅವಳು ಮಾಡಿದಂತಹ ಕೆಲವೊಂದು ಈ ಕಲಾಕೃತಿಗಳ್ನ ನೋಡಿ ನಾನು ಇದನ್ನ ಮರ್ತು ಹೋಗಿದ್ದೀನಿ ನಾನು ಇದನ್ನ ಮತ್ತು ಅದನ್ನ ನಾನು ನಾನು ರೀ ಬಿಲ್ಟ್ ಮಾಡ್ಕೊಳ್ಬೇಕು ಇದು ನನಗೆ ಎಲ್ಲೋ ಒಂದು ಕಡೆ ನನ್ನ ಬಿಡುವಿನ ಸಮಯದಲ್ಲಿ ನನಗೆ ಒಳ್ಳೆಯ ಹವ್ಯಾಸವಾಗಿ ಬರತ್ತೆ ಜೊತೆಗೆ ನಾನ ನಾನು ಯಾವ್ದ್ರಲ್ಲಿ ಆದರು ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಒಂದು ಮನಸ್ಸು ಚೆನ್ನಾಗಿ ಇಟ್ಕೊಳದಕ್ಕೆ ಆಗಿರ್ಬೋದು ಅಥ್ವ ಬೇರೆ ಅವ್ರ್ಗೆ ಹೇಳಿ ಕೊಡೋದಕ್ಕೆ ಆಗಿರ್ಬೋದು ಇದು ನನಗೆ ಸಹಾಯ ಆಗತ್ತೆ ಅಂತ್ಹೇಳಿ ಮತ್ತು ನಾನು ಅದನ್ನ ಸ್ಟಾರ್ಟ್ ಮಾಡ್ಕೊಂಡೆ ಕೆಲವೊಂದು ನನಗೆ ಮರ್ತು ಹೋಗಿತ್ತು ಇವಾಗಿನ ಟೆಕ್ನಾಲಜಿ ಟೈಮಲ್ಲಿನು ಕೂಡ ಅದನ್ನ ಯೂಟೂಬ್ಸ್ಗಳು ಗಳಿಂದ ನೋಡಿ ನಾನು ಕೆಲವೊಂದನ್ನ ಇನ್ಸ್ಪೈರ್ ಆಗಿ ಕೂಡ ಮಾಡಿದ್ದೀನಿ ಮನೆಯಲ್ಲಲ್ಲು ಕೂಡ ಇದನ್ನ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಇದರಿಂದ ನನಗೆ ಕೆಲವೊಂದು ಕಡೆ ಹೊಗಳಿಕೆನೂ ಕೂಡ ಸಿಗತ್ತೆ ಸುಮ್ಮನೆ ಕುತ್ಕೊಳೋದಿಲ್ಲ ಏನಾದರೂ ಒಂದು ಮಾಡ್ತಾ ಇರ್ತಾಳೆ ಅಥ್ವ ಅದರಿಂದ ನೋಡೋರಿಗೆ ಕೂಡ ಖುಷಿ ಆಗತ್ತೆ ಹಾಗಾಗಿ ಇದರಿಂದ ಅಂದರೆ ಒಂದು ಕಲಾಕೃತಿಗಳ್ನ ಮಾಡೋದರಿಂದ ವೇಸ್ಟ್ ವೇಸ್ಟೇಜ್ ಹೊಸದ ಅಂಗ್ಡಿನಲ್ಲೇ ತೊಗೊಂಡ್ ಬಂದು ಹೊಸ ಮೆಟಿರಿಯಲ್ಸ್ನೆ ತೊಗೊಂಡು ಬಂದು ಮಾಡಬೇಕು ಅಂತ ಏನು ಇಲ್ಲ ಕಸದಿಂದ ರಸ ಅನ್ನೋ ಹಾಗೆ ಯಾವ್ದಾದರೂ ಒಂದು ವಸ್ತುವನ್ನ ಇಟ್ಕೊಂಡು ನಾವು ಸುಮ್ನೆ ಅದನ್ನ ಎಲ್ಲೋ ಒಂದು ಕಡೆ ಬಿಸಾಡೋದ್ರ ಬದಲು ಇವಾಗ ಏನಾಗ್ತಾ ಇದೆ ಎಲ್ಲ ವೇಸ್ಟ್ಗಳ್ನ ನಾವು ಹೊರ್ಗಡೆ ಬಿಸಾಡಿ ಪರಿಸರ ಮಾಲಿನ್ಯನ ಮಾಡ್ತಾ ಇದ್ದೀವಿ ಅದ್ರ ಬದ್ಲಾಗಿ ನಾವು ಇವ್ಗಳ್ನ ರೀಯೂಸ್ ಮಾಡಿ ರೀ ಸೈಕಲಿಂಗ್ನ ಮಾಡ್ದಾಗ ನಾವು ನಮ್ಮ ಸುತ್ತಮುತ್ತ ನಮ್ಮ ಸುತ್ತಮುತ್ತ ನಮ್ಮ ಮನೆ ನಮ್ಮ ಆಫೀಸ್ಗಳಾಗ ಇರ್ಬೋದು ಇವ್ಗಳ್ನ ಚೆನ್ನಾಗೂ ಕೂಡ ಇಟ್ಕೊಳ್ಬೋದು ನೋಡೋದಕ್ಕು ಕೂಡ ಸುಂದರವಾಗಿ ಕಾಣತ್ತೆ ಕೆಲವೊಂದು ವಸ್ತುಗಳ್ನ ನಾನು ನನ್ನ ಫ್ರೆಂಡ್ಗಳಿಂದ ಗಿಫ್ಟ್ ಆಗು ಕೂಡ ಪಡ್ಕೊಂಡಿದೇನೆ ಅವರು ಮಾಡ್ದಂತಹದ್ದು ಕೆಲ್ವೊಮ್ಮೆ ಅವ್ರ ಇಷ್ಟಪಟ್ಟು ಕೆಲ್ವೊಮ್ಮೆ ನಾನೇ ಕೇಳಿ ಪಡ್ಕೊಂಡಿರೋದು ಉಂಟು ಇದರಿಂದ ಅದನ್ನ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಖುಷಿ ಅನ್ಸುತ್ತೆ ಹಾ ಇದು ನನ್ನ ಫ್ರೆಂಡ್ ಮಾಡಿರೋದು ನನ್ನ ಗೆಳತಿ ಮಾಡಿರೋದು ಅವ್ಳೆ ಕೈಯಾರ ಮಾಡಿ ಕೊಟ್ಟಿರುವಂಥದ್ದು ಅನ್ನೋದು ಒಂದು ಕಡೆ ಖುಷಿ ಇರುತ್ತೆ ಜೊತೆಗೆ ನಾನು ಕೊಟ್ಟಿರೋ ಅಂಥದ್ದನ್ನ ನಾನು ಕೆಲವೊಂದನ್ನ ಕ್ರಾಫ್ಟ್ಗಳನ್ನ ಮಾಡಿ ಬೇರೆಯವರಿಗೆ ಕೊ ನೀಡ್ದಾಗ್ಲುನು ಕೂಡ ಅವರು ಖುಷಿ ಪಟ್ಟಿದಾರೆ ಇತ್ತು ಇದನ್ನ ಮಾಡುವ ವಿಧಾನ ಹೇಗೆ ಹೇಳ್ಕೊಡು ಅಂತನು ಕೂಡ ನನ್ನ ಹತ್ರ ಕೇಳಿದ್ದಾರೆ ಜೊ ಜೊತೆಗೆ ಇವಾಗಿನ ಕಾಲ ಇವಾಗಿನ ಎಜುಕೇಷನ್ ಸಿಸ್ಟಮ್ ಏನಾಗಿದೆ ಆಲ್ಮೋಸ್ಟ್ ಎಲ್ಲಾದು ಕ್ರಿಯೆಟಿವಿಟಿ ಬೇಸ್ ಮೇಲೆ ಬಿಲ್ಡ್ ಆಗಿದೆ ಈ ಕ್ರಿಯೆಟಿವಿಟಿ ಬೇಸ್ ಮೇಲೆ ಬಿಲ್ಡ್ ಆಗಿರೋದರಿಂದ ಮಕ್ಕಳಿಗೂನು ಕೂಡ ಏನು ಪ್ರತಿಯೊಂದು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡುದಕ್ಕೆ ಆಗಿರ್ಬೋದು ಅವರ ಒಂದು ಹೋಮ್ವರ್ಕ್ ಅವ್ರ ಒಂದು ಒಂದು ವಸ್ತುವಿನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಆಗಿರ್ಬೋದು ಅವರು ಇವ್ಗಳ್ನ ಬಳ್ಸಿಕೊಳ್ತಾ ಇದಾರೆ ಕ್ರಿಯೆಟಿವಿಟಿಸ್ಗೆ ಹೆಚ್ಚಿನ ಇಂಪಾರ್ಟೆಂಟ್ಸ್ನ ಕೊಡ್ತಾ ಇದಾರೆ ಇದ್ರಿಂದ ಏನಾಗತ್ತೆ ಈ ಆರ್ಟ್ ಆ್ಯಂಡ್ ಕ್ರ್ಯಾಫ್ಟ್ ಇಂದ ಇದರಿಂದ ಇದ್ನ ಕಲ್ತುಕೊಳ್ಳೋದರಿಂದ ಒಂದು ನಮ್ಮಲ್ಲಿ ಇರುವಂಥ ಒಂದು ಇನೊವೇಟಿವ್ನ ಹೊರಗಡೆ ಹಾಕೋದಕ್ಕೆ ಕ್ರಿಯೆಟಿವ್ ಮೈಂಡ್ಸ್ಗಳ್ನ ಅಥ್ವ ಸ್ಕಿಲ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಆಗ್ತಾ ಇರುತ್ತೆ ಮಕ್ಳ್ಗಳ್ಗೆ ಸ್ಕೂಲಲ್ಲಿ ಕೊಟ್ಟಿರುವಂತಹ ಹೋಮ್ವರ್ಕ್ಸ್ಗಳು ಆಗಿರ್ಬೋದು ಪ್ರಾಜೆಕ್ಟ್ಗಳು ಆಗಿರ್ಬೋದು ಅದನ್ನ ಒಂದು ಹೊಸ ಇನೊವೇಟಿವ್ ಆಗಿ ನಾವು ತಯಾರು ಮಾಡೋದಕ್ಕೆ ಆಗಿರ್ಬೋದು ಇದು ಅಥ್ವ ಹೇಳ್ಕೊಡೋದಕ್ಕೆ ಆಗಿರ್ಬೋದು ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ಯಾವುದೇ ಒಂದು ಫಂಕ್ಷನ್ಸ್ಗಳು ಆಗಿರ್ಬೋದು ಇವಾಗ ನಾವು ಈ ನಾವು ಮಾಡಿರುವಂಥ ಯಾವ್ದಾದರೂ ಒಂದು ನಮ್ಮ ಕೈಯಾರೆ ತಯಾರಿಸುವಂತಹ ಕಲಾಕೃತಿಗಳು ಆಗಿರ್ಬೋದು ಮಾಡೆಲ್ಸ್ಗಳು ಆಗಿರ್ಬೋದು ಇದನ್ನ ನಾವು ಬೇರೆಯವ್ರ್ಗೆ ಪ್ರೆಸೆಂಟೇಶನ್ ಆಗಿ ಕೊಟ್ಟಾಗ ಅದರಿಂದ ಆಗೋ ಖುಷಿನೇ ಬೇರೆ ಯಾಕಂತ ಅಂದರೆ ಇವಾಗ ದುಡ್ಡು ಕೊಟ್ಟು ನಮಗೆ ಎಲ್ಲಾದು ಸಿಗ್ತಾ ಹೋಗುತ್ತೆ ಆದರೆ ಯಾವ ಥರ ಬೇಕು ಎಷ್ಟು ರುಪ್ ಎಷ್ಟು ಬೆಲೆ ಬಾಳುವಂತದ್ದು ಬೇಕು ಎಲ್ಲಾದು ಸಿಗುತ್ತೆ ಆದರೆ ನನ್ನ ಪ್ರಕಾರ ನಾವೇ ತಯಾರಿಸಿದಂತಹ ಏನಾದರು ಒಂದು ಗ್ರೀಟಿಂಗ್ಸ್ ಕಾರ್ಡ್ಗಳು ಆಗಿರ್ಬೋದು ಅಥ್ವ ಯಾವ್ದಾದರೂ ಒಂದು ಮಾಡೆಲ್ ಟಾಯ್ ಆಗಿರ್ಬೋದು ಒಂದು ಡ್ರಾಯಿಂಗ್ ಆಗಿರ್ಬೋದು ಪೇಂಟಿಂಗ್ ಯಾವುದೇ ಒಂದು ಮಾಡೆಲ್ ಕ್ಲೇ ಮಾಡೆಲ್ ಏನಾದರು ಆಗಿರ್ಬೋದು ಅದನ್ನ ನಾವು ನಾವೇ ತಯಾರಿಸಿ ಕೊಟ್ಟಾಗ ಅದು ಚೂರು ಮೌಲ್ಯಯುತ ಮೌಲ್ಯಯುತವಾದದ್ದು ಅಂತ ನನ್ಗೆ ಅನ್ಸತ್ತೆ ಯಾಕಂದರೆ ಇದರಲ್ಲಿ ನಾವು ನಮ್ಮ ಪರಿಶ್ರಮ ಅನ್ನೋದಕ್ಕಿಂತ ಒಂದು ಒಂದು ಪ್ರೀತಿ ಒಂದು ನಮ್ಮ ಇನ್ವಾಲ್ಮೆಂಟ್ ನಾನು ಅದರಲ್ಲಿ ತೋರ್ಸಿರ್ತೀವಿ ಹಣ ಕೊಟ್ಟು ನಾವು ಬೇರೆಯವ್ರ್ಗೆ ಏನು ಬೇಕಾದರು ಕೊಟ್ಟಾಗ ಸಿಗೋ ಪ್ರೀತಿಗಿಂತ ಅವರು ತಯಾರಿಸೋ ಅಂತ ಒಂದು ಚಿಕ್ಕ ಪುಟ್ಟ ಮಾಡೆಲ್ಗಳು ಆಗಿರ್ಬೋದು ಏನಾದರು ಒಂದು ಒಂದು ಗ್ರೀಟಿಂಗೆ ಆಗಿರ್ಬೋದು ಅದನ್ನ ನಾವು ತೊಗೊಂಡಾಗ ಆಗಿರ್ಬೋದು ಅಥ್ವ ಅದನ್ನ ನೀಡ್ದಂತಹ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಹಿರಿಮೆ ಅಥ್ವ ಒಂದು ಹುಮ್ಮಸ್ಸು ಅಥ್ವ ಒಂದು ಸಂತೋಷ ಸಿಗುತ್ತೆ ಅನ್ನೋದು ನನ್ನ ಭಾವ್ನೆ ನನ್ಗ ಕೆಲ್ವೊಂದ್ಸರ್ತಿ ಬಿಗಿನಿಂಗ್ ಪಿರೇಡಲ್ಲಿ ಏನಾಗ್ತಾ ಇತ್ತು ಕೆಲವೊಂದು ಕ್ರಾಫ್ಟ್ಗಳನ್ನ ಮಾಡುವಾಗ ನಾನು ಅದನ್ನ ಕೆಡ್ಸಿರೋದು ಉಂಟು ವೇಸ್ಟ್ ಮಾಡಿರೋದು ಉಂಟು ಅದರಿಂದ ಬಯ್ಸ್ಕೊಂಡಿರೋದು ಉಂಟು ಮನೆನಲ್ಲಿ ಸುಮ್ನೆ ನೀನು ಇದನ್ನ ತಂದು ವೇಸ್ಟ್ ಮಾಡ್ತೀಯ ಅಂತ್ಹೇಳಿ ಆದರೆ ಒಂದ್ಸರ್ತಿ ಹಾಗೆ ಆಗತ್ತೆ ಮತ್ತು ಇನ್ನೊಂದ್ಸರ್ತಿ ಪ್ರಯತ್ನ ಮಾಡ್ದಾಗ ಅದು ತುಂಬ ಚೆನ್ನಾಗಿ ಬಂದಿದೆ ಇದರಿಂದ ನಾನು ಹೆಗ್ಗಳಿಕೆನು ಕೂಡ ಪಡ್ಕೊಂಡಿದ್ದೀನಿ ಇದ್ರಿಂದ ಏನಾಗತ್ತೆ ಖುಷಿ ಅನ್ ಖುಷಿ ಆಗತ್ತೆ ಫಸ್ಟ್ ಟೈಮ್ ನಾನು ಮಾಡ್ದಾಗ ಅದು ಚೆನ್ನಾಗಿ ಬಂದಿಲ್ಲ ಅಂದಾಗ ನೆಕ್ಸ್ಟ್ ಟೈಮ್ ಮಾಡ್ದಾಗ ಅದು ಚೆನ್ನಾಗಿ ಬರಲೇ ಬೇಕು ಯಾಕೆಂದರೆ ಎಲ್ಲಿ ಏನು ತಪ್ಪು ಮಾಡಿರ್ತೀವಿ ಅನ್ನೋದನ್ನ ನಾವು ತಿಳ್ಕೊಂಡಿರ್ತೀವಿ ಅದನ್ನ ಪುನಃ ಮಾಡ್ದಾಗ ಅದರಲ್ಲಿ ಒಂದು ಹೊಸತನ ಅನ್ನೋದು ಇರತ್ತೆ ಆ ಜೀವ ಇಲ್ಲದಿರುವಂತಹ ಒಂದು ವಸ್ತುವಿಗುನು ಒಂದು ಜೀವ ಇದೆ ಅನ್ನೋ ಒಂದು ಭಾವನೆ ಬರತ್ತೆ ಯಾವಾಗ ಅದನ್ನ ನಾವೇ ತಯಾರಿಸಿದಂತಹ ಪ್ರ್ ಸಂದರ್ಭ್ದಲ್ಲಿ ಇದು ಈ ಥರ ನಾನು ನನ್ನ ಮಾ ನಾನು ಮಾಡಿರುವಂಥ ಕಲಾಕೃತಿಗಳನ್ನು ಕೂಡ ನೋಡಿ ಖುಷಿ ಪಟ್ಟಿದ್ದೀನಿ ಜೊತೆಗೆ ಎಲ್ಲಾ ವಿಷ್ಯದ ಎಲ್ಲಾದರಲ್ಲೂನು ಕೂಡ ಎಲ್ಲಾದ್ರಲ್ಲಿನು ಒಂದು ಆಸಕ್ತಿದಾಯಕವಾಗಿ ಇರಬೇಕು ನಾವು ಹಿಂದಿನ ಕಾಲದಲ್ಲಿ ನೋಡು ನೋಡಿದ್ರೆ ಅಲ್ಲಿ ಪ್ರತಿಯೊಂದು ಕೆಲ್ವೊಂದು ವಸ್ತುಗಳನ್ನ ಮನೆನಲ್ಲೇ ತಯಾರಿಸ್ಕೊಳ್ತಾ ಇದ್ದರು ಅಡ್ಗೆ ಮಾಡುವ ಪಾತ್ರೆಯಿಂದ ಹಿಡ್ದು ಮನೆಯ ಅಲಂಕಾರಿಕ ವಸ್ತುಗಳೆಲ್ಲವನ್ನು ತಮ್ಮ ಮನೆಯಲ್ಲೇ ತಯಾರಿಸ್ಕೊಳ್ತಾ ಇದ್ದರು ಅದಕ್ಕೆ ಹೆಚ್ಚಿನ ಬೆಲೆನ ಕೊಡ್ತಾ ಇದ್ದರು ಏ ಏ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವಾಗ ಕಲ್ಟಿವೇಶನ್ ಟೈಮ್ ಏನು ಕೊಯ್ಲಿನ ಸಂದರ್ಭ ಈ ಈ ಕೊಯ್ಲಿನ ಸಂದರ್ಭ್ದಲ್ಲಿ ರಾಗಿ ತೆನೆಗಳು ಅಕ್ಕಿ ತೆನೆಗಳು ಇವ್ಗಳ್ನ ಸ್ ತೊಗೊಂಡು ಇವ್ಗಳ್ನ ಬಳ್ಸ್ಕೊಂಡು ಕೆಲವೊಂದು ಮಾಡೆಲ್ಸ್ಗಳನ್ನ ತೋರಣಗಳನ್ನ ಗುಚ್ಛಗಳ್ನೆಲ್ಲ ಮಾಡಿ ಮನೆಗೆ ಹಾಕ್ತಾ ಇದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಮರ್ತು ಹೋಗಿದೆ ಅಂದರೆ ಇದು ಬರ್ತಾ ಇದೆ ಅಂದರೆ ಆ ಒಂದು ಕಲಾಕೃತಿ ಮಾಡುವ ವಿಧಾನವನ್ನ ನಾವು ಮರ್ತ್ಕೊಂಡು ಹೋಗ್ತಾ ಇದ್ದೀವಿ ಅದನ್ನೇ ನಾವು ಮಾರ್ಕೆಟಲ್ಲಿ ಸಾವಿರಾರು ರೂಪಾಯಿಗಳನ್ನ ಕೊಟ್ಟು ತರುವಂತಹ ಸ್ಥಿತಿಗೆ ನಾವು ಬಂದಿದ್ದೀವಿ ಆದರೆ ಅದನ್ನ ದುಡ್ಡು ಕೊಟ್ಟು ತರೋದಕ್ಕಿಂತ ನಾವೇ ಅದನ್ನ ಕಲ್ತ್ಕೊಂಡು ಮಾಡ್ದಾಗ ಅದ್ರಿಂದ ಆಗುವಂತಹ ಖುಷಿನೇ ಬೇರೆ ಅದರಿಂದ ಸಿಗುವಂತಹ ತೃಪ್ತಿನೇ ಬೇರೆ ಆಗಿರತ್ತೆ ಹಾಗಾಗಿ ನಾನು ಪ್ರಿಫರ್ ಮಾಡ್ತೀನಿ ಅಂದರೆ ಪ್ರತಿಯೊಬ್ಬರೂನು ಕೂಡ ಯಾವ್ದಾದರು ಪ್ರತಿಯೊಬ್ಬ ವ್ಯಕ್ತಿಯಲ್ಲುನು ಕೂಡ ಯಾವ್ದಾದರು ಒಂದು ಕಲೆ ಅವನ ಒಳಗಡೆ ಇರತ್ತೆ ಅದನ್ನ ಹುಡ್ಕಿ ತಾಳ್ಮೆಯಿಂದ ಅದನ್ನ ಅದ್ರ ಬಗ್ಗೆ ನಾವು ಗಮನ ಕೊಟ್ಟರೆ ಆ ಕಲೆಯನ್ನ ಆ ಒಂದು ಆಸಕ್ತಿಯನ್ನ ಬೆಳೆಸ್ಕೊಂಡಾಗ ನಮ್ಮ ಭವಿಷ್ಯಕ್ಕೆ ಅದು ಹೆಲ್ಪ್ ಆಗತ್ತೆ ಜೊತೆಗೆ ಇದರಿಂದ ನಮಗೆ ಬಿಡುವಿನ ವೇಳೆಯಲ್ಲಿ ಒಂದು ಹೊಸತನವನ್ನ ತಂದ್ಕೊಳ್ಳದಕ್ಕೆ ಒಂದು ನಮ್ಮನ್ನ ನಾವು ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಇದು ಸಹಾಯ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ